ನಮ್ಮ ಹಳ್ಳಿಗಳಲ್ಲಿ ಯಾರಿಗಾದ್ರೂ ಹಾವು ಕಚ್ಚಿದ್ರೆ ಮೊದಅಲು ನಾವ್ ಅವು ಕಚ್ಚಿದಂಥ ಜಾಗದಿಂದ ಎರಡು ಇಂಚು ಮೇಲು ಭಾಗದಲ್ಲಿ ಸ ಸರಿಯಾಗಿ ಟೈಟಾಗಿ ಬಟ್ಟೆಯನ್ನು ಕಟ್ತೀವಿ ಯಾಕಂದರೆ ಆ ಕಚ್ಚಿದಂಥ ವಿಷ ಮೇಲಕ್ಕೆ ಹೋಗ್ಬಾರ್ದು ಆ ದೇಹಕ್ಕೆ ಸೇರಬಾರ್ದು ಅನ್ನೋದುಕ್ಕೋಸ್ಕರ ಮೇಲು ಭಾಗಕ್ಕೆ ಟೈಟಾಗಿ ಬಟ್ಟೆ ಕಟ್ತೇವ್ ನೆಕ್ಸ್ಟು ಆ ಜಾಗದಿಂದ ಆದಷ್ಟು ಬೇಗ ಆ ರಕ್ತಾನ ಹೊರ್ಗಡೆ ತೆಗೆಯೋಕ್ಕೆ ಪ್ರಯತ್ನ ಮಾಡ್ತೀವಿ ಮೊದಲು ಆ ವ್ಯಕ್ತಿ ಕಚ್ಚಿ ಹಾವ್ ಕಚ್ಚಿಸಿಕೊಂಡಂಥ ವ್ಯಕ್ತಿಗೆ ಒಂದು ಸಾಂತ್ವನ ಕೊಡ್ತೀವಿ ನಿನ್ಗೆ ಏನೂ ಆಗೋಲ್ಲ ನೀನು ಚೆನ್ನಾಗಿ ಇರ್ತೀಯ ಅಂತ ಮೊದಲು ಹೇಳ್ತಿವಿ ಆ ನಾವು ಆಗ ಆಗ ಹೇಳೋದರಿಂದ ಆ ವ್ಯಕ್ತಿಗೆ ಯಾವುದೇ ಒಂದು ಭಯ ಆಗೋದಿಲ್ಲ ಮೊದಲು ಆ ವ್ಯಕ್ತಿಗೆ ಭಯ ಆಗೋದ್ರಿ ಆಗೋದರಿಂದ ಆದಷ್ಟು ಡಿಪ್ರೆಷನ್ಗೆ ಹೋಗೋವಂತ ಸಾಧ್ಯತೆ ಇರುತ್ತೆ ಹಾಗಾಗಿಬಿಟ್ಟು ನಾವು ಫಸ್ಟ್ ಆ ವ್ಯಕ್ತಿಗೆ ಸಾಂತ್ವನ ಕೊಡ್ತೀವಿ ಆಮೇಲೆ ಆ ವ್ಯಕ್ತೀನ ಇಮ್ಮಿಡೇಟ್ ಹತ್ರದ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರು ಚಿಕಿತ್ಸೆ ಕೊಡೋ ವ್ಯವಸ್ಥೇನ ಮಾಡ್ತೀವಿ ಆದಷ್ಟು ಬೇಗನೆ ಅಂದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಈ ಒಳಗಡೆ ಕರ್ಕೊಂಡೋಗಿ ಆ ವ್ಯಕ್ತೀನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡೋ ವ್ಯವಸ್ಥೆ ಮಾಡಿದ್ರೆ ಆ ವ್ಯಕ್ತಿಗೆ ಯಾವ್ದೇ ಥರದ ಅಪಾಯನೂ ಆಗಲ್ಲ ಆ ವ್ಯಕ್ತಿ ಬದುಕ್ಬೋದು ಚೆನ್ನಾಗೂ ಇರ್ತಾರೆ ಅದಕ್ಕಿನ್ನ ಮೇಲು ಭಾಗದಲ್ಲಿ ಹೆಚ್ಚು ಸಮಯ ಏನಾದರೂ ಆದರೆ ಅಪಾಯ ಆಗೋವಂಥ ಸಾಧ್ಯತೆ ಹೆಚ್ಚಿರುತ್ತೆ ಆದ್ದರಿಂದ ನಮ್ಮ ನಾವು ಆದಷ್ಟು ಬೇಗ ಮೊದಲು ಇದೇ ಕೆಲಸನೇ ಮಾಡಬೇಕಾಗುತ್ತೆ ಎಲ್ಲರೂನು ಆಗ ವ್ಯಕ್ತಿಗೆ ಅವರು ಚೆನ್ನಾಗಿರ್ತಾರೆ ಜೀವಂತ್ವಾಗಿ ಬದುಕ್ತಾರೆ